ಹೌದು ನಾನು ಹೈಕ್ ಮಾಡುವಾಗ ತೆಗೆದುಕೊಂಡಂಥ ಸೆಲ್ಫಿ ಇದಾಗಿದೆ ಟ್ರಕ್ಕುಗಳಲ್ಲಿ ನಾನು ಫೋಟೋಶೂಟ್ ಕೂಡ ಮಾಡಲಾಗಿದೆ ಕನ್ಯಾಕುಮಾರಿಗೆ ಹೋಗುವಾಗ ಹೋದಾಗ ಅಲ್ಲಿ ಫೋಟೋಶೂಟ್ ಮಾಡಿದಂಥ ಫೋಟೋಗಳನ್ನು ಪೇಸ್ಬುಕ್ ವಾಟ್ಸಪ್ ಸ್ಟೇಟಸ್ಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಟ್ರಕ್ಗಳಲ್ಲಿ ನಾನು ಫೋಟೋಶೂಟ್ ಮಾಡ್ದಂಥ ಎಲ್ಲ ಫೋಟೋಗಳನ್ನು ಪೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದೇನೆ ಮತ್ತು ಪೇಸ್ಬುಕಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ ನನಗೆ ಹೈಕ್ ಮಾಡುವಾಗ ಸಂಭವಿಸಿದ ಅತ್ಯಂತ ಅನಿರೀಕ್ಷಿತ ಸಂಗತಿ ಯಾವುದೆಂದರೆ ನಾನು ಫೋಟೋಶೂಟ್ ಮಾಡಿದಾಗ ಬೇರೊಬ್ಬರು ನನ್ನ ಫೋಟೋಗೆ ನಾನು ಸೆಲ್ಫಿ ತಗೊಳ್ಳೋವಾಗ ಅವರು ಬಂದು ಬಿದ್ದಿರೋದೇ ನನಗೆ ಅನರೀಕ್ಷಿತವಾದ ಸಂಗತಿ ಸೈಡ್ಸಲ್ಲಿ ಬಿದ್ದಿರ್ತಾರಲ್ಲ ಅದೇ ಅನಿರೀಕ್ಷಿತವಾದ ಸಂಗತಿ ನಾನು ಸೆಲ್ಫಿ ತಗೊಳ್ಳೋವಾಗ ಅಕ್ಕ ಪಕ್ಕ ಬಂದು ನಿಂತಿರ್ತಾರಲ್ಲ ಏನು ಮಾಡೋದು ಅವ್ರನ್ನ ಕಳ್ಸೋಕೆ ಆಗಲ್ಲ ಏನು ಇಲ್ಲ